ಎಕ್ಸ್ಕ್ಯೂಸ್ ಮೀ ವೇಟರ್ ನಾವು ಎರಡು ಬಿರಿಯಾನಿ ಮತ್ತು ಎರಡು ಶವರ್ಮಾನ ಆರ್ಡರ್ ಮಾಡಿದ್ವಿ ಅದಕ್ಕೆ ಒಂದೆರಡು ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಬೇಕಾಗಿತ್ತು ನಿಮ್ಮಲ್ಲಿ ಯಾವ ಯಾವ ಜ್ಯೂಸ್ ನಮಗೆ ಸಿಗತ್ತೆ ಓ ಹೌದಾ ಹಾಗಾದರೆ ಎರಡು ಕಿತ್ತಳೆ ಜ್ಯೂಸ್ ಮತ್ತು ಎರಡು ಮೂಸಂಬಿ ಜ್ಯೂಸನ್ನ ಅದಕ್ಕೆ ಆ್ಯಡ್ ಮಾಡ್ಕೋಬಿಡಿ